ತುಮಕೂರು ಜಿಲ್ಲೆಯಲ್ಲಿ ಆರೋಗ್ಯ ವ್ಯವಸ್ಥೆಯು ತುಂಬ ಚೆನ್ನಾಗಿ ಇದ್ದು ಇಲ್ಲಿ ಹಲವಾರು ಅಸ್ವಸ್ಥ ರೋಗಿಗಳು ಇಲ್ಲಿಗೆ ಬರುತ್ತಾರೆ ಅವರ ಶಸ್ತ್ರಚಿಕಿತ್ಸೆ ಮಾಡಲು ಡಾಕ್ಟರ್ಗಳು ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಡ ಇಲ್ಲಿನ ಡಾಕ್ಟರ್ಗಳು ಬೇರೆ ಊರಿನಿಂದ ಬಂದು ಇಲ್ಲಿ ಆ ಪೇಷೆಂಟ್ಗಳನ್ನು ನೋಡುತ್ತಾರೆ ಹಾಗೂ ಇಲ್ಲಿನ ಡಾಕ್ಟರ್ಗಳು ಪೇಷೆಂಟ್ಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನರ್ಸ್ಗಳು ಸಹ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅದಲ್ಲದೆ ಇಲ್ಲಿ ಸಿಟಿ ಸ್ಕ್ಯಾನ್ ಐ ಸಿ ಯು ಹಾಗೂ ಬೆಡ್ಗಳು ರೋಗಿಗಳಿಗೆ ಆಹಾರ ಎಲ್ಲವನ್ನೂ ನೀಡುತ್ತಾರೆ ಸರಿಯಾದ ಸಮಯದಲ್ಲಿ ನೀಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅದಲ್ಲದೆ ಬೇರೆ ಊರುಗಳಿಂದ ಬಂದವರು ಸಂಖ್ಯೆ ಬಹಳಷ್ಟಿವೆ ಹಾಗೂ ಇಲ್ಲಿ ಎಲ್ಲರೂ ಡಾಕ್ಟರ್ಗಳು ಪೇಷೆಂಟ್ಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇಲ್ಲಿನ ತುಮಕೂರಿನ ಜಿಲ್ಲೆ ಆರೋಗ್ಯ ವ್ಯವಸ್ಥೆಯು ಸಮುದಾಯಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತದೆ ಹಾಗೂ ಫ್ರೀ ಐ ಚೆಕಪ್ ಹಾಗೂ ಬ್ಲಡ್ ಚೆಕಪ್ ಅನ್ನು ಮಾಡುತ್ತಾರೆ ಹಾಗೂ ಇಲ್ಲಿಯ ಸೈಟಿ ಆರೋಗ್ಯ ಕೇಂದ್ರ ಫಿಸಿಯೋಥೆರಪಿ ಕೇಂದ್ರಗಳು ಲಭ್ಯವಿರುವ ರೋಗಗಳನ್ನು ನಿಯಂತ್ರಣ ಚಿಕಿತ್ಸೆ ವಿಧಾನಗಳನ್ನು ಇವು ನೋಡಿಕೊಳ್ಳುತ್ತವೆ ಅದಲ್ಲದೆ ಆರೋಗ್ಯ ವ್ಯವಸ್ಥೆಯು ಸೌಲಭ್ಯವು ತುಂಬ ಚೆನ್ನಾಗಿದ್ದು ಇಲ್ಲಿನ ಡಾಕ್ಟರ್ಗಳು ಹಾಗೂ ಪೇಷೆಂಟ್ಗಳ ನಡುವೆ ಒಂದು ಬಾಂಧವ್ಯವೇ ಹೊಂದಿರುತ್ತವೆ